ಹಾಂ ಇವಾಗ ನಾ ಆಚೆ ಇದ್ದೆ ಹೇಳಿ ಹಾಂ ಹೌದು

ಹೌದಾ ಹಾಂ ಈಗ ಅಂದರೆ ಯಾವ ಥರ ಊಟ ನಿಮಗೆ ಯಾವ ಥರ ಆಗ್ತಾ ಇದೆ ಪ್ರಾಬ್ಲಮ್

ನೀವು ಭಾಳ ಖಾರ ಇರೋದು ತಿನ್ನೋಕೆ ಹೋಗ್ಬೇಡ್ರಿ ಮತ್ತು ತರಕಾರಿ ಅದು ಹಾಕಿರೋದು ತಿನ್ನೋಕೆ ಹೋಗ್ಬೇಡ್ರಿ ತರಕಾರಿ ಅದು ಖಾರ ಖಾರ ಐಟಮ್ ಏನ್ನೂ ತಿನ್ನೋಕೆ ಓಗ್ಬೇಡ್ರಿ ಭಾಳ ಸ್ವಲ್ಪ ಮೊಸರನ್ನ ಅಥ್ವಾ ಗಂಜಿ ಏನಾದರು ಸ್ವಲ್ಪ ಆರಾಮ್ ಅನ್ಸುವಂಥದ್ದನ್ನ ಮಾಡ್ಕೊಂಡು ತಿನ್ರಿ ಹಾಂ ಹಾಗೇನಾದ್ರು ಆರಾಮ್ ಅನ್ಸಿಲ್ಲಾ ಅಂದರೆ ನಂಗೆ ಕಾಲ್ ಮಾಡ್ರಿ ಹಾಂ ನಾವು ಇವಾಗ ಹಾಸ್ಪಿಟಲ್ ಒಳಗೆ ನಾಲ್ಕು ಗಂಟೆ ಮೇಲೆ ಬರ್ರಿ ಆಮೇಲೆ ಚೆಕ್ ಮಾಡ್ತೀನಿ ನಾನು ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತೀನಿ ಇಂಜೆಕ್ಷನ್ ಏನಾದರು ಕೊಡೋದಿದ್ದರೆ ಕೊಟ್ಟು ಇಲ್ಲಾಂದರೆ ಟ್ಯಾಬ್ಲೆಟ್ ಅದು ಏನಾದರು ಕೊಟ್ಟು ಕಳ್ಸ್ತೀನಿ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ನಾನು ಸರಿನಾ ತಲೆ ನೋವ್ತಾ ಇದ್ಯಾ ಹಾಂ ಅದೇ ತಲೆ ನೋವು ಅಂತಂದರೆ ರಾ ನಿಮಗೆ ಹೊಟ್ಟೆ ನೋಯ್ತಿದೆ ಅಂದಿದಕ್ಕಾ ಅದನ್ನ ಮೊಸರನ್ನ ಸ್ವಲ್ಪ ಭಾಳ ಹಾರ್ಡ್ ಆಗಿರೋದು ಊಟ ಏನು ಮಾಡಾಕೆ ಹೋಗಬೇಡಿ ಏನು ತಿನ್ನೋಕೆ ಹೋಗ್ಬೇಡಿ ಹೊರ್ಗಡೆದು ಹೊರ್ಗಡೆ ಇಡೋ ಫುಡ್ ಮನೇಲೇ ಸ್ವಲ್ಪ ಮೊಸರನ್ನ ಏನಾದರು ಮಾಡ್ಕೊಂಡು ತಿನ್ನಿ ಆಯಿತಾ ಹಾಂ ಸರಿ ಇಡ್ಲಾ